ನಾನು ಒಂದು ಸಲ ಬಸ್ನಲ್ಲಿ ಹೋಗುತ್ತಿದ್ದಾಗ ಒಂದು ಹಿಂದಿ ಬುಕ್ಕನ್ನು ಓದಿದ್ದೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಲು ಪ್ರಯತ್ನ ಪಟ್ಟೆ ಅನುವಾದ ಮಾಡಿ ಮತ್ತು ಅದನ್ನು ಎಲ್ಲ ಚೆನ್ನಾಗೆ ಇದೆ ಓದಲು ತುಂಬ ತಮಾಷೆ ಮತ್ತು ತುಂಬ ತಮಾಷೆ ಪಡುವ ಪದಗಳು ಅದರಲ್ಲಿರುವ ಖುಷಿ ಅದರಲ್ಲಿರುವ ತಮಾಷೆ ಎಲ್ಲ ತುಂಬ ಚೆನ್ನಾಗಿದೆ ಅದರಿಂದ ಅದನ್ನು ಎಲ್ಲರು ಓದಬೇಕು ಎಲ್ಲರು ಸಂತೋಷವಾಗಿ ಓದಬೇಕು ಹಾಗೆಂದು ನಾನು ಭಾವಿಸುತ್ತಿದ್ದೇನೆ ಅದನ್ನು ಎಲ್ಲರಿಗು ತಿಳಿಸಬೇಕೆಂದು ನಾನು ಪ್ರಯತ್ನ ಪಡುತ್ತಿದ್ದೇನೆ ಅದರಿಂದ ನೀವು ನೀವು ಎಲ್ಲರು ಕೂಡ ಅದನ್ನು ಓದಿ ಕನ್ನಡ ಹಿಂದಿ ಇಂದ ಕನ್ನಡಕ್ಕೆ ಅನುವಾದ ಮಾಡಿ ತುಂಬ ಚೆನ್ನಾಗೇ ಇರುತ್ತೆ ಅದು ಮತ್ತು ಅದೆಲ್ಲ ಚೆನ್ನಾಗೆ ಮಾಡಿದರೆ ತುಂಬ ಜ್ಞಾನ ಬರುತ್ತೆ ತುಂಬ ತಮಾಷೆ ಇರುತ್ತೆ ಅದರಿಂದ ಎಲ್ಲರು ಅದನ್ನ ಮಾಡಿ ಅದು ಅದನ್ನು ಎಲ್ಲರಿಗು ತಿಳಿಯಬೇಕೆಂದು ನಾನು ಪ್ರಯತ್ನ ಪಡುತ್ತಿದ್ದೇನೆ